ಅದೇ ನಿಮ್ಮ ಅಂಗಡಿಯಿಂದ ನಮಗೆ ಸ್ವಲ್ಪ ಹೂವು ಬೇಕಾಗಿತ್ತು ಹೂವು ಹೂವು ನಿಮ್ಮ ಅಂಗಡಿಯಲ್ಲಿ ನಮಗೆ ಗುಲಾಬಿ ಮಲ್ಲಿಗೆ ಬೇಕಾಗಿತ್ತು ಗುಲಾಬಿ ಎಷ್ಟು

ಮತ್ತೆ ಮಲ್ಲಿಗೆ ಹೂವು ಶ್ಯಾಮಂತಿ ಹೂವು ಕನಕಾಂಬರ ಗುಲಾಬಿ ಅವೆಲ್ಲ ರೇಟ್ ಕಮ್ಮಿ ಜಾಸ್ತಿನಾ ಕಮ್ಮಿನಾ ಹಾಂ ಕಮ್ಮಿ ಇಲ್ವಾ

ಅದೇ ಬೇಕಾಗಿದ್ದು ಗಣೇಶ ಹಬ್ಬಕ್ಕೆ ಬೇಕಾಗಿತ್ತು ಸ್ವಲ್ಪ ಕಮ್ಮಿ ಮಾಡಿಕೊಂಡರೆ ನಾವು ತಗೊಳ್ಳಕ್ಕೆ ಚೆನ್ನಾಗಿರತ್ತೆ ಅಲ್ವಾ ಅದು ಯಾರಿ ಹಾಂ ಮತ್ತೆ ನಮಗೆ ಸ್ವಲ್ಪ ಮಲ್ಲಿಗೆ ಹೂವು ಕನಕಾಂಬರ ಶ್ಯಾಮಂತಿ ಹೂವು ಬೇಕಾಗಿತ್ತು ಅವು ಸ್ವಲ್ಪ ಕೊಡಿ ಒಂದು ಐದೈದು ಗ್ರಾಮ್ ಎಷ್ಟು ಕೊಡ್ತೀರಾ ಮ್ಯಾಮ್ ನೀವು ಆಂ ಹಾಂ ಹಾಗೆ ಕೊಡಿ ಮ್ಯಾಮ್ ಟು ಹಂಡ್ರೆಡ್ಗೆ ಕೊಡಿ

ಹೇಗೋ ಕೊಡಿ ಎಷ್ಟು ಮಾಡ್ಕೊಂತೀರಾ

ಮತ್ತೆ ನಮಗೆ ಸ್ವಲ್ಪ ಬೇಕಾಗಿತ್ತು ಕೊಡಿ ನಾವು ನಾಳೆ ಬರ್ಬೋದಾ

ಹ್ಞೂ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು